ಹಲೊ ನಾನು ಪ್ರಜ್ವಲ್ ಅವ್ರ ಸ್ಕೂಲ್ ಪ್ರಿನ್ಸಿಪಲ್ ಮಾತಾಡ್ತಿರೋದು ಆಂ ಹೌದು ನಿಮ್ಮ ಮಗನ ಬಗ್ಗೆ ಹೇಳಕ್ಕೆ ನಾನು ಸ್ವಲ್ಪ ಕಾಲ್ ಮಾಡಿದೆ ಮ್ಯಾಮ್ ನಿಮ್ಮ ಮಗ ಮೊನ್ನೆ ಟೆಸ್ಟಲ್ಲೆಲ್ಲ ತುಂಬ ಕಮ್ಮಿ ಮಾರ್ಕ್ಸ್ ತೆಗೆದಿದ್ದಾನೆ ಏನಕ್ಕೇಂತ ಕೇಳ್ಬೋದ ಮ್ಯಾಮ್

ಹೌದಾ ನೀವು ಸ್ವಲ್ಪ ಅವ್ನಿಗೆ ಗಮನ ಹರಿಸಬೇಕು ಇಲ್ಲ ಅಂದರೆ ಪಕ್ಕದಲ್ಲಿ ಯಾರಾದರೂ ಹೇಳ್ಕೊಡೋರಿದ್ರೆ ಅವ್ರ ಹತ್ರ ಕಳಿಸಬೇಕು ಈ ಥರ ಎಲ್ಲ ಆದಾಗ ಯಾಕೆಂದರೆ ಅವರು ಕಮ್ಮಿ ಮಾರ್ಕ್ಸ್ ತೆಗೆದ್ರೆ ಮುಂದಿನ ಭವಿಷ್ಯ ಅಷ್ಟೊಂದೇನಿರಲ್ಲ ಅದಕ್ಕೆ ನೀವು ಗಮನ ಕೊಡಬೇಕು ಅವನಿಗೆ ತುಂಬ ತುಂಟ ಅವನು ತುಂಬ ತರಲೆ ಮಾಡ್ತಾನೆ ನೀವು ಟ್ಯೂಷನ್ಗೆಲ್ಲ ಹಾಕೊಕ್ಕಾಗತ್ತ ನೋಡಿ ಹಾಂ ಸರಿ ಮೇಡಮ್ ಇಲ್ಲೂ ಅಷ್ಟೆ ಹುಡ್ಗರತ್ರ ಎಲ್ಲ ಜಗಳ ಮಾಡೋದು ಆ ಥರದ್ದೆಲ್ಲ ಮಾಡ್ತಾ ಇರ್ತಾನೆ ಸ್ವಲ್ಪ ನೀವು ಜಾಸ್ತಿ ಗಮನ ಕೊಡಬೇಕಾಗತ್ತೆ ಅವ್ನಿಗೆ ಜಾಸ್ತಿ ಓದ್ಸ್ಬೇಕಾಗುತ್ತೆ ಟೀಚರ್ಸೆಲ್ಲ ಕಂಪ್ಲೇಂಟ್ ಮಾಡ್ತಾಯಿರ್ತಾರೆ ನನ್ನ ಹತ್ರ ನೀವು ಪೇರೆಂಟ್ಸ್ ಮೀಟಿಂಗ್ ಕೂಡ ಕರೆದ್ರೆ ಬರಬೇಕಾಗತ್ತೆ ಹೌದಾ ಸರಿ ನಾವಿಲ್ಲಿ ಹೇಳ್ತೀವಿ ಹಾಂ ಸರಿ ಅಮ್ಮ ನೀವು ಮುದ್ದಾಗಿ ಸಾಕೋದಷ್ಟೇ ಅಲ್ಲ ಈ ಥರದ್ದು ಈ ಥರ ವಿಷಯ ಬಂದಾಗ ನೀವು ಬೈಯ್ಯಲೇ ಬೇಕಾಗುತ್ತೆ ಹಾಂ ಸರಿ ಮೇಡಮ್ ಅದೆ ನೆಕ್ಸ್ಟ್ ಟೆಸ್ಟಲ್ಲಿ ನೀವು ಅವನಿಗೆ ಜಾಸ್ತಿ ಗಮನ ಹರಿಸಬೇಕು

ಹಾಂ ಸರಿ ಅಮ್ಮ ಹುಷಾರಾಗಿ ಹುಷಾರಿದ್ದೀರಲ್ವಾ ಹಾಂ ಸರಿ ಅಮ್ಮ ಅವನಿಗೆ ಸ್ವಲ್ಪ ಒಳ್ಳೆಯ ಒಳ್ಳೆಯ ಬುದ್ದಿ ಹೇಳ್ಕೊಡಿಯಮ್ಮ ಮತ್ತು ಚೆನ್ನಾಗಿ ಮಾತಾಡ್ಸಕ್ಕೆ ಹಾಂ ಸರಿ